ವೈದ್ಯಕೀಯ ಸೌಲಭ್ಯದ ಸಾರಿಗೆ ವ್ಯವಸ್ಥೆಯಲ್ಲಿ ಕೊರತೆ ಕಂಡು ಬಂದಿದ್ದು ಸಹಜ ಒಂದು ದಿನ ಒಬ್ಬ ರೋಗಿಗೆ ಅತಿಯಾದ ಎದೆನೋವು ಇದ್ದ ಕಾರಣ ಅವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕಾಗಿತ್ತು ಆದರೆ ಸಾರಿಗೆ ವ್ಯವಸ್ಥೆಯ ಕೊರತೆಯಿಂದ ರೋಗಿಯನ್ನು ಕರೆದುಕೊಂಡು ಹೋಗಲು ವಿಫಲವಾಯಿತು ಆತ ಅಲ್ಲಿಯೇ ಪ್ರಾಣ ಬಿಟ್ಟ ಅಲ್ಲದೇ ಆಸ್ಪತ್ರೆಗಳು ಕೂಡ ತುಂಬ ದೂರವಿದ್ದ ಕಾರಣ ತಲುಪಲು ಆಗಲಿಲ್ಲ ಸಮಯ ಎರಡು ಮೂರು ಗಂಟೆಯಾದ್ರೂ ಬೇಕಾಗ್ತದೆ ನಮ್ಮ ಗ್ರಾಮೀಣ ಪ್ರದೇಶದಿಂದ ಆಸ್ಪತ್ರೆಗೆ ತೆರಳಲು ಸುಮಾರು ಎರಡು ಮೂರು ಗಂಟೆಗಳಾದ್ರೂ ಬೇಕಾಗ್ತದೆ ಅದಕ್ಕೆ ಸಾರಿಗೆ ವ್ಯವಸ್ಥೆಯಲ್ಲಿ ಮುನ್ನೆಚ್ಚರ್ಸುವುದು ಏನೆಂದರೆ ಬಸ್ಗಳನ್ನ ಇನ್ನೂ ಹೆಚ್ಚು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಬಿಡಬೇಕು ಎಂದು ಹೇಳ್ತೇನೆ